ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರವು ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ನಗರವಾಗಿದೆ ಇದು ರಾಜ್ಯ ಕೇಂದ್ರ ಭಾಗದಲ್ಲಿದೆ ಮತ್ತು ಬೆಂಗಳೂರಿನಿಂದ ಸುಮಾರು ಐವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಚಿಕ್ಕಬಳ್ಳಾಪುರವು ಒಂದು ಪ್ರಮುಖ ಕೈಗಾರಿಕಾ ಮತ್ತು ವ್ಯಾಪಾರ ಕೇಂದ್ರವಾಗಿದೆ ಇದು ಕೃಷಿ ಪ್ರದೇಶವಾಗಿದೆ ಮತ್ತು ಇಲ್ಲಿ ಮುಖ್ಯವಾಗಿ ರೇಷ್ಮೆ ದ್ರಾಕ್ಷಿ ಹಾಲಿನ ಉತ್ಪಾದನೆಗಳು ಹೆಸರುವಾಸಿಯಾಗಿದೆ ಚಿಕ್ಕಬಳ್ಳಾಪುರ ಇತಿಹಾಸವು ನಗರ ಹೆಸರು ಮೂಲದ ಪ್ರಕಾರ ಇಲ್ಲಿ ಏನು ಹೇಳ್ತಾರಂದರೆ ಒಮ್ಮೆ ಆವತಿ ಮಲ್ಲ ಭೈರೇಗೌಡನ ಪುತ್ರನಾದ ಮರಿಗೌಡನು ಚಿಕ್ಕಬಳ್ಳಾಪುರದ ಕಾಡುಗಳಲ್ಲಿ ಬೇಟೆಯಾಡುತ್ತಿದ್ದಾಗ ಒಂದು ಮೊಲವನ್ನು ನೋಡುತ್ತಾನೆ ಆ ಮೊಲವು ಬೇಟೆಯಾಡುವ ನಾಯಿಗಳ ಮುಂದೆ ಭಯವಿಲ್ಲದೆ ನಿಂತಿತ್ತು ಆ ದೃಶ್ಯವನ್ನು ನೋಡಿ ಮರಿಗೌಡ ಈ ಪ್ರದೇಶವು ಧೈರ್ಯವಂತರಿಗೆ ಹೊಂದಿಕೆಯಾಗಿದೆ ಎಂದು ನಿರ್ಧಾರ ಮಾಡ್ತಾನೆ ಅವನು ಆ ಪ್ರದೇಶದಲ್ಲಿ ಒಂದು ಕೋಟೆಯನ್ನು ಕಟ್ಟಿ ಆ ಕೋಟೆ ಮತ್ತು ಅಲ್ಲಿ ರಾಜ್ಯಭಾರ ಆಳ್ತಾನೆ ಆ ರಾಜ್ಯಭಾರ ಮತ್ತು ಕೋಟೆಯನ್ನು ಕಟ್ಟಿರುವ ಸ್ಥಳವೇ ಚಿಕ್ಕಬಳ್ಳಾಪುರ ಆಗಿದೆ ಅಂತ ಇಲ್ಲಿ ಬಲ್ಲ ಮೂಲಗಳ ಪ್ರಕಾರ ವಿಷಯವು ವಾಡಿಕೆಯಾಗಿ ಬಂದಿದೆ ಚಿಕ್ಕಬಳ್ಳಾಪುರವು ಹದಿನಾರನೇ ಶತಮಾನದಿಂದ ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿತ್ತು ಹದಿನೇಳನೇ ಶತಮಾನದಲ್ಲಿ ಮರಾಠರ ಆಳ್ವಿಕೆಗೆ ಒಳಪಟ್ಟಿತ್ತು ಹದಿನೆಂಟನೇ ಶತಮಾನದಲ್ಲಿ ಹೈದರಾಲಿ ಮತ್ತು ನಂತರ ಅವರ ಮಗನಾದ ಟಿಪ್ಪು ಸುಲ್ತಾನರ ಆಳ್ವಿಕೆಯಲ್ಲಿ ಒಳಪಟ್ಟಿರುತ್ತೆ ಈ ಹದಿನೆಂಟನೇ ಶತಮಾನ ಕೊನೆಯಲ್ಲಿ ಚಿಕ್ಕಬಳ್ಳಾಪುರ ಬ್ರಿಟೀಷ್ ಆಳ್ವಿಕೆ ಒಳಪಡುತ್ತೆ ಬ್ರಿಟಿಷರು ಒಂದು ಸೈನಿಕ ಠಾಣೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಿಸ್ತಾರೆ ಇದನ್ನು ಒಂದು ಪ್ರಮುಖ ರೈಲು ನಿಲ್ದಾಣವಾಗಿ ಮಾಡಿದ್ದಾರೆ ಸ್ವಾತಂತ್ರ್ಯ ನಂತರ ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯದ ಒಂದು ಭಾಗವಾಗುತ್ತೆ ನಗರವು ವೇಗವಾಗಿ ಬೆಳೆಯಿತು ಮತ್ತು ಒಂದು ಪ್ರಮುಖ ಕೈಗಾರಿಕಾ ಮತು ವ್ಯಾಪಾರ ಕೇಂದ್ರವಾಗಿ ಇನ್ನು ಬೆಳಿತಾ ಇದೆ ಚಿಕ್ಕಬಳ್ಳಾಪುರ ತನ್ನ ಐತಿಹಾಸಿಕ ಸ್ಥಳಗಳಿಗೆ ತುಂಬ ಹೆಸರು ವಾಸಿಯಾಗಿದೆ ಹಲವಾರು ಕೋಟೆಗಳು ದೇವಸ್ಥಾನಗ್ಳೆಲ್ಲ ಚರ್ಚ್ಗಳು ಮುಂತಾದವುಗಳನ್ನು ನಿರ್ಮಿಸಿದ್ದಾರೆ ಬಟ್ ಚಿಕ್ಕಬಳ್ಳಾಪುರದಲ್ಲಿ ಜನಪ್ರಿಯ ತಾಣ ಅಂದರೆ ನಂದಿ ಬೆಟ್ಟ ಇದು ಕರ್ನಾಟಕಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ ಈ ನಂದಿ ಬೆಟ್ಟ ಇತಿಹಾಸ ನೋಡೋದಾದರೆ ನಂದಿ ಬೆಟ್ಟ ಕೆಳಗಡೆ ದೇವಸ್ಥಾನ ಒಂದಿದೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಈ ನಂದಿ ಬೆಟ್ಟ ಸುಮಾರು ಬೆಂಗಳೂರಿಂದ ಅರವತ್ತು ಕಿಲೋಮೀಟ್ರು ಒಂದು ದೂರ ಇದೆ ಮತ್ತು ಇಲ್ಲಿ ಫೇಮಸ್ಸು ಅಂದರೆ ಶಿವನ ದೇವಸ್ಥಾನ ಇದೆ ಈ ನಂದಿ ಬೆಟ್ಟ ಅನ್ನೋದಕ್ಕಿಂತ ನಂದಿ ಗಿರಿಧಾಮ ಅನ್ನೋ ಹೆಸ್ರು ತುಂಬ ಜನಪ್ರಿಯತೆ ಒಳಪಟ್ಟಿದೆ ಇಲ್ಲಿ ವಾರಾಂತ್ಯದ ಜನಪ್ರಿಯ ತಾಣವಾಗಿ ನಾವು ನೋಡ್ಬೋದು ಈ ಬೆಟ್ಟಗಳಿಗೆ ಶಿವನ ನಂದಿ ಬೆಟ್ಟಗಳೆಂದು ಕೆಲವರು ಹೇಳ್ತಾರೆ ಟೋಟ್ಲು ಈಗ ನಂದಿ ಬೆಟ್ಟ ಸುಮಾರು ಸಮುದ್ರ ಮಟ್ಟದಿಂದ ಐದು ಸಾವಿರದ ಆರುನೂರ ಇಪ್ಪತ್ತೈದು ಅಡಿಗಳು ಎತ್ತರದಲ್ಲಿದೆ ಅಂದರೆ ಸಾವಿರದ ಏಳುನೂರ ಹದಿನೈದು ಮೀಟರ್ ಎತ್ತರದಲ್ಲಿದೆ ಬೆಟ್ಟಗಳ ಮೇಲೆ ಯೋಗ ನಂದೀಶ್ವರ ದೇವಸ್ಥಾನ ಮತ್ತು ಕೆಳಗಡೆ ಭೋಗ ನಂದೀಶ್ವರ ಗುಡಿ ಮತ್ತು ಟಿಪ್ಪು ಡ್ರಾಪ್ ಸೇರಿದಂತೆ ಪ್ರಮುಖ ವೀಕ್ಷಣೆಯ ಸ್ಥಳಗಳು ನಾವು ನಂದಿ ಬೆಟ್ಟದಲ್ಲಿ ನೋಡ್ಬೋದು ನಂದಿ ಇಲ್ಸ್ ಕೂಡ ಒಂದು ಜನಪ್ರಿಯ ಟ್ರಕ್ಕಿಂಗ್ ತಾಣವಾಗಿ ಬೆಳಿತಾ ಇದೆ ಇವಾಗ ಬೆಟ್ಟಗಳ ತುದಿಗೆ ಹೋಗುವ ಹಲವಾರು ಹಾದಿಗಳು ಇವೆ ಬಟ್ ನಂದಿ ಬೆಟ್ಟದಲ್ಲಿ ನಾವು ಮುಖ್ಯವಾಗಿ ಯೋಗ ನಂದೀಶ್ವರ ದೇವಸ್ಥಾನ ಕೆಳಗಡೆ ಭೋಗ ನಂದೀಶ್ವರ ದೇವಸ್ಥಾನ ಮತ್ತು ಟಿಪ್ಪುವಿನ ಡ್ರಾಪ್ ಎಂದು ಫೇಮಸ್ ಆಗಿದೆ ಇಲ್ಲಿ ಬೆಂಗಳೂರು ವಾರಾಂತ್ಯದಲ್ಲಿ ಬರುವವರು ವಿಶ್ರಾಂತಿ ಪಡೆಯಲು ನಂದಿ ಹಿಲ್ಸ್ ಮೇಲೆ ಒಂದು ಸುಂದರವಾದ ಕರ್ನಾಟಕ ರಾಜ್ಯ ಸರ್ಕಾರದ ಹೋಟಲ್ ಸಹ ನಿರ್ಮಿಸಲಾಗಿದೆ ಇದು ತುಂಬ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ ಮತ್ತು ಈಗ ನಾವು ಏನು ಹೇಳಬೇಕಂದ್ರೆ ಚಿಕ್ಕಬಳ್ಳಾಪುರ ಐದು ವರ್ಷದಿಂದ ಅಂದ್ರೆ ತುಂಬ ಅಭಿವೃದ್ಧಿಯಾಗಿದೆ ಈಗ ಮೆಡಿಕಲ್ ಕಾಲೇಜೂ ಮತ್ತು ಮುದ್ದೇನಹಳ್ಳಿಯಲ್ಲಿ ಶ್ರೀ ಸತ್ಯಸಾಯಿ ಮಠ ಒಂದಿದೆ ಅಲ್ಲಿ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಒದಗಿಸ್ತಾಯಿದ್ದಾರೆ ಈ ಜಿಲ್ಲೆ ತುಂಬ ಇನ್ನೊಂದು ಹತ್ತು ವರ್ಷಗಳಿಗೆ ಮೆಟ್ರೋ ಸಂಪರ್ಕ ಕೂಡಾ ಆಗೋ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಿ ನಿಲ್ಲಿಸ್ತೇನೆ